ಒಂದು ನವೆಂಬರ್ ಎರಡು ಸಾವಿರದ ಹದಿನೈದು ಹದಿನಾಲ್ಕು ಮೇ ಸಾವಿರದ ಒಂಬೈನೂರ ತೊಂಬತ್ತೈದು ಹದಿನೈದು ಮೇ ಸಾವಿರದ ಎಂಟುನೂರ ತೊಂಬತ್ತೈದು ಹದಿನಾಲ್ಕು ಜೂನ್ ಸಾವಿರದ ಎಂಟುನೂರ ತೊಂಬತ್ತೈದು ಹದಿನೈದು ಎಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೈದು